ಕೇಳಿಸ್ತಾ ಇಲ್ಲವಾ ಹಲೋ ನಮಸ್ತೆ ಮೇಡಮ್ ನಮ್ಮ ತರಕಾರಿ ಶಾಪ್ ಅವ್ರಾ ನಮ್ಮ ಮನೆಯಲ್ಲೆ ಒಂದು ಮದುವೆ ಕಾರ್ಯಕ್ರಮ ಇದೆ ಅದಕ್ಕೆ ನಮಗೆ ತರಕಾರಿ ಬೇಕಾಗಿತ್ತು ನಿಮ್ಮಿಂದ ಹಾಂ ನಾವಿರೋದು ಇಲ್ಲಿ ಚಿತ್ರದುರ್ಗದ ಚಿತ್ರದುರ್ಗದಲ್ಲೇ ಇರೋದು ಮದುವೆ ಇರೋದು ಕೆ ಇ ಬಿ ಸಮುದಾಯ ಕಲ್ಯಾಣ ಮಂಟಪ ಅಂತ ಅಲ್ಲಿಗೆ ನಮಗೆ ತರಕಾರಿ ತಂದು ಕೊಡಬೇಕಾಗುತ್ತೆ ನಿಮ್ಮಲ್ಲಿ ಜಾಸ್ತಿ ತೂಕದ್ದು ಅಂದ್ರೆ ಹಾಂ ಹಾಂ ಹಾಂ ಸರಿ ಆಯಿತು ನನಗೆ ಈರುಳ್ಳಿ ಟೊಮ್ಯಾಟೋ ಆಲೂಗಡ್ಡೆ ಈರುಳ್ಳಿ ಈರುಳ್ಳಿ ಒಂದು ಹತ್ತು ಕೆ ಜಿ ಬೇಕು ಟೊಮ್ಯಾಟೊ ಒಂದು ಆರು ಕೆ ಜಿ ಹಾಂ ಸರ್ ಹಾಂ ಸರಿ ಆಯಿತು ಈರುಳ್ಳಿ ಹೇಗೆ ರೇಟಿದೆ ಹೌದಾ ಸ್ವಲ್ಪ ಕಮ್ಮಿ ಮಾಡೋಕಾಗಲ್ಲವಾ ಹಾಂ ನೋಡಿ ಹಾಂ ನೋಡಿ ಹೇಗೋ ಒಂದು ತುಂಬ ತಗೋತಿದ್ದೀವಿ ರೇಟ್ ನೋಡಿ ಸ್ವಲ್ಪ ಹಾಕಿ ಹಾಂ ಹಾಂ ಸರಿ ಆಯಿತು ನೆಕ್ಸ್ಟ್ ಟೊಮ್ಯಾಟೊ ಬೇಕು ಟೊಮ್ಯಾಟೊ ಅದೊಂದು ಆರು ಕೆ ಜಿ ಬೇಕು ಹೌದಾ ಹಾಂ ಸರಿ ಆಮೇಲೆ ಆಲೂಗಡ್ಡೆ ಅದು ಒಂದು ಆರು ಕೆ ಜಿ ಅದು ಒಂದು ಆರು ಕೆ ಜಿ ಬೇಕು ಸರಿ ಆಯಿತು ಇದಿಷ್ಟು ಇವಾಗ ನಮಗೆ ಬೇಕಾಗುತ್ತೆ ಮತ್ತೆ ಇನ್ನು ಎಕ್ಸ್ಟ್ರಾ ಬೇ ಜಾಸ್ತಿ ಬೇಕು ಅಂದರೆ ನಾವು ನಿಮಗೆ ಮತ್ತೆ ತಿಳಿಸ್ತೀವಿ ಹಾಂ ಸೊಪ್ಪು ಅದೆಲ್ಲ ಫ್ರೆಶ್ ಫ್ರೆಶ್ ಇದೆಯಾ ಫ್ರೆಶ್ ಸಿಗುತ್ತಾ ನಿಮ್ಮ ಕಡೆ ಹಾಂ ನಮಗೆ ಅಂದರೆ ಬೆಳಿಗ್ಗೆನೆ ಬೇಕಾಗುತ್ತೆ ಹಾಗಾಗಿ ಸಿಗುತ್ತಾ ಬೆಳಗ್ಗೆ ಐದು ಗಂಟೆ ಹಾಗೆ ಹಾಂ ಹೌದು ಹಾಂ ಆಯಿತು ರೇಟೆಲ್ಲ ಲೈಕ್ ಹಾಂ ಸರಿ ಆಯಿತು ರೇಟೆಲ್ಲ ನೋಡಿ ನಾವು ಕೊಡ್ತೀವಿ ನಂಗೆ ಒಂಚೂರು ಅದೊಂದು ಹೆಲ್ಪ್ ಮಾಡಿಕೊಡಿ

ಹಾಂ ಸರಿ ಆಯಿತು ಆಯಿತು ಮೇಡಮ್ ಹ್ಞೂ

ಹಾಂ ಹಾಂ ಹಾಂ ಹಾಂ

ಹಾಂ ಸರಿ ಆಯಿತು ನಾವು ಹೇಳ್ತೀವಿ ಅದು

ಹಾಂ ಹಾಂ ಅದೇ ಅದೇ

ಅದೇ ಅದೇ ಒಡ ನೀವು ಹಾಂ ನೀವು ತಿಳ್ಸಿದ್ದು ಒಳ್ಳೆಯದೆ ಆಯಿತು ನಾವು ಲಾಸ್ಟಿಗೆ ನೋಡಿ ಹೇಳ್ತಿವಿ ನಿಮಗೆ ಯಾವ್ದಕ್ಕು ಏನು ಉಳ್ದಿದೆಯಾ ಇಲ್ಲವೋ ಹೇಗೆ ಏನು ಅಂತ ಹಾಂ ಸರಿ ಹಾಂ ಸರಿ ಸರಿ ಹೌದಾ ಹಾಂ ಸರಿ ಆಯಿತು ಹಾಂ ಕೊಡ್ತೀವಿ ನೀವು ಅದು ತರಕಾರಿ ಹಾಂ ಸರಿ ಆಯಿತು ಹಾಂ ಕಳಿಸ್ತೀನಿ ಹಾಂ ಹಾಂ